ನಂದು ಓದೋದು ಮುಗಿಸ್ಲಿಕ್ಕೆ ನನಗೆ ಪಟ್ಟಂತ ಜ್ವಾಬೇ ಸಿಗ್ತು ಜ್ವಾಬ್ ಸಿಕ್ಕಿದವಂಬ ಖುಷಿದಾಗ ಒಂದು ತಿಂಗಳು ಐತಿಕೆ ಪಗಾರ ಬಂತು ಪಗಾರ ಬಂದಿದ್ಮ್ಯಾಲ ನಾ ಏನು ಮಾಡ್ದೆ ಛಂದೈತ್ತಪ್ಪ ಖುಷಿಯದ ಈಗ ಪಗರ ಬಂದದ ಈಗ ಎಲ್ಲರು ಹೆಸ್ರಿಗೆ ಕೇಳ್ತಾರ ಪಾರ್ಟಿ ಕೊಡು ಪಾರ್ಟಿ ಕೊಡು ಅಂತ ಪಾರ್ಟಿ ಕೊಡಪ್ಪಲ್ಲಿ ಏನಾರ ಹಬ್ಬ ಐತ ಹೆಂಗ ಬಿ ದಸರ ಹಬ್ಬ ಮತ್ತು ದಸರಾ ಹಬ್ಬದಾಗ ಎಲ್ಲರಿಗೆ ಒಂದು ಅರಿವಿ ಇಸ್ ಕೊಡಮಿ ಅವ್ರು ಬಿ ಖುಷಿ ಐತರ ಅವ್ರು ಹಾ ಕೊಟ್ಟರೆ ಏನರ ಅಂತ ನಂಗೆ ಬಿ ಆಯ್ತಪ್ಪಾ ಎಲ್ಲ ಕೊಟ್ಟನ ನಂಗೆ ಬಿ ಖುಷಿ ಐತದ ನಾ ಏನು ಮಾಡ್ದೆ ಆರ್ಡರ್ ಮಾಡ್ದೆ ಹೆಂಗ ಬಿ ಅರಿವಿಗಳ್ ದಸರಾ ಹಬ್ಬಕ್ಕೆ ಅರಿವಿ ಹಾಕ್ಲತ್ತಿದ್ದೆ ನಾ ಅರಿವಿ ಆರ್ಡ್ರ್ ಮಾಡ್ಲತ್ತಿದ್ದೆ ಅಂದ್ರ ಚಂದಂದೆ ಬರ್ತವಂದು ನಾ ಏನು ಮಾಡಿದೆ ಎಲ್ಲರಿಗೆ ಒಂದೊಂದು ಡ್ರೆಸ್ಗಳ್ ಆರ್ಡರ್ ಮಾಡಿಕ್ಕಿದೆ ಮಮ್ಮಿಗೆ ಒಂದು ಸೀರೆ ಪಪ್ಪಗೆ ಪ್ಯಾಂಟ್ ಶರ್ಟು ತಮ್ಮಂಗ ಅಕ್ಕಂಗ ತಂಗಿಗೆ ಎಲ್ಲರಿಗೆ ಒನ್ನೊಂದು ಜೋಡಿ ಇಸ್ ಕೊಟ್ಟಿದೆ ಇಸ್ ಕೊಟ್ಟಿದೆ ಬಂತು ಹಂಗ ಹಿಂಗ ಎಂಟು ದಿನ್ದ ಬಾದ್ ಆರ್ಡರ್ ಬಂತು ನೋಡಿದೆವು ಛಂದಿತ್ತು ಛಂದದಪ್ಪ ಅಂತಂದೇಳಿ ಎಲ್ಲ ನೋಡ್ತಿಕೆ ಜರಾ ಠೀಕ್ ಅನಿಸ್ತು ಠೀಕ್ ಅನ್ಸಿದ್ಕೆ ಛಂದೇನು ನಾವು ಕಲರ್ಗಳು ಬೇರೆ ಬೇರೆ ಪಸಂದ್ ಮಾಡಿದ್ವು ಅವು ಥೋಡೆ ಡಿಮ್ ಡಿಮ್ ಕಲರ್ ಬಂದವೆ ನಾವು ಹಾಕಿ ಅಲ್ಲಿ ಫೋಟೋದಾಗೆ ನೋಡಿದಾಗಿದದ್ದು ಪೂರ ಬ್ರೈಟ್ ಕಲರ್ಸ್ದು ನೋಡಿದ್ರ ವಾ ಅನ್ನಂಗಿದ್ವು ಇಲ್ಲಿ ಬಂದ್ರ ಹೆಂಗೋ ಹಳೆವು ಹಳೆವು ಹಳೆವೇ ಕಾಣತ್ತು ಅರಿವಿಗಳು ಯಾಕೋ ಹಳೆವು ಅರಿವಿ ಕಾಣತಪ್ಪ ಇವು ಅಂತದೇಳಿ ಹಂಗೆ ನೋಡಮಿ ಮನೆಗೆಲ್ಲ ಬೈಯ್ಲಾಕ್ಕೆ ಶುರು ಮಾಡಿದ್ರು ನನಗೆ ಇದು ಎಂಥ ಅರಿವಿ ತಂದಿದಿ ನೀನು ಕಿಂತವ್ ಕಲರವ ಕಲರ್ ಪಸಂದ್ ಮಾಡಿಂದಿ ಬೇರೆಯವ್ವ ಇವು ಕಲರ್ ಬಂದಿಂದೇ ಬೇರೆಯವ್ವ ಅಂತಂದರು ಈಗೆ ಪೆಹ್ಲಿ ಬಾರ್ ಆರ್ಡ್ರ್ ಮಾಡ್ಬೇಕನ್ನ ಮಾಡ್ಲಕರ ಮಾಡಿದ್ದೆ ಹಾ ನಂದು ಅದು ಬಿ ಸ್ಯಾಲ್ರಿ ರೊಕ್ಕದಾಗಿಂದು ಈಗ ನನ್ನ ಮನ್ಸು ಜಾಸ್ತಿ ಮುರಿಬಾಡ್ದಂತ ಅವ್ರು ಸುಮ್ನ ಕುಂತ್ರು ನೋಡೋಮಪ್ಪ ಅಂದೇಳಿ ಹರ ಹಬ್ಬದ ದಿನ ಅರ್ವಿ ಉಟ್ಕೊಂದು ಹೋದೆವು ಎಲ್ಲಾ ಹಬ್ಬ ಮಾಡಿದೆವು ಹಬ್ಬ ಮಾಡೋ ಮರುದಿನ ಎಲ್ಲ ಅರಿವಿಗಳು ಒಗಿಲಕ ಹಾಕಿದೆವು ಒಗಿದ್ ಬಾದ್ ನೋಡಿದೆವು ಎಲ್ಲ ಹ್ಯಾಂಗ ನೀರಾ ಹಾಕಿದೆವು ಹಂಗ ನೀರಿನ ಸಂಗ್ಟ ಕಲರ ಅರ್ವಿ ಓಸೆಲ್ಲಗಿ ಕಲರ್ ಹೋಯಿತು ಪೂರ ಬೂದಿ ಬೂದಿ ಬೂದಿ ಕಲರ್ ಕಾಣತ್ತು ಈಟು ಬೂದಿ ಕಲರ್ ಕಾಣತ್ತು ಛಂದೇ ಕಾಣಲ್ಲ ಹೋದವು ಕಲರ್ಗಳೆಲ್ಲ ಪೂರ ಹೊಂಟೋದವು ಒಸು ಮನೆಗೆಲ್ಲರ್ ನೋಡಿದ್ರಿದ್ರು ಬೈಲಕ್ಕೆ ಶುರು ಮಾಡಿದ್ರು ಇದು ಏನು ಅರ್ವಿ ತರಿಸಿದೆ ನೀನು ಎಂದಿಲ್ದೆ ಇಂಥವು ಅಂತಂದು ಯಾತ್ತ ಬಂತತ್ತೆ ಬೈಲತ್ತರು ಹಾಕಿಂದು ರೊಕ್ಕ ಬಿ ದಂಡ ಮಾಡ್ಯಾಕ್ದೆ ಪೂರ ಒಂದು ತಿಂಗ್ಳು ಪಗರ ವೇಸ್ಟಾಗಿ ಹೋಯಿತು ಮನೆಗೆ ಬಿ ಎಲ್ಲರು ಹೇಳತ್ರು ಇದ್ಯೆನೂ ರೊಕ್ಕ ವೇಸ್ಟ್ ಮಾಡಿದೆ ರೊಕ್ಕ ವೇಸ್ಟ್ ಮಾಡ್ದೆ ಮತ್ತು ಅದು ಬಿ ಬ್ರ್ಯಾಂಡ್ ಬ್ರ್ಯಾಂಡ್ ಅನ್ಕೊತ ಎಲ್ಲ ಛಂದ್ ಛಂದದೇ ಹಾಕಿದೆ ಪಿರೇ ಪಿರೇದ್ ಬ್ರ್ಯಾಂಡ್ ಇರ್ತವಂದಿದ್ದೆ ಪಿರೇ ಹಾಕತಿಕೆ ಪಿರೇ ಇದ್ದಿದೆಲ್ಲ ಇಂಥವ್ ಬಂದವು ಓಟ್ ರೊಕ್ಕ ಪೂರ ನೀರಾಗೆ ಹಾಕಿನಂಗಾಗೈತು ಚೂರು ಬೈದಿಲ್ಲಾಂತಿಲ್ಲ ಸುಮ್ಮನೆ ಈಸ್ ಮಂದಿ ಐದಾರು ಮಂದಿದಾಗ ಒಂದರ ಅಂಗಿ ಛಂದ್ ಬರಲ್ದು ಒಬ್ಬರ್ದರ ಹ್ಞೂ ಇದು ಛಂದದ ಅಂಬದು ಒಬ್ರದೊಬ್ಬರ ಛಂದ್ ಬಂದಿಲ್ಲ ಎಲ್ಲರ್ದು ಒಸ್ಸು ಮಂದಿದು ಹಂಗೆ ಕಲರ್ ಬಿ ಹೋಗ್ಯವ ಅರ್ವಿಗಳೆಲ್ಲ ಬಿಚ್ಚೋಗ್ಯವ ಒಸು ಹೊಲಿಗೆ ಎಲ್ಲ ಡಿಲ ಡಿಲ ಇಡ್ದು ಎಲ್ಲ ಬಿಚ್ಚೋಗ್ಯವೆ ನೋಡ್ತಿಕೆ ಇನ್ನೊಂದ್ಸರಿ ಹಾಕೊಮ ಲಾಯಕಿದ್ದಿಲ್ಲ ಅರ್ವಿಗುಳು ಓಟ್ ಖರಾಬ್ ಇದ್ವು ನೋಡ್ದೆವು ಖರೆ ಏನು ಮಾಡ್ಲಕ್ಕೆ ಬರ್ತದೆ ಈಗ ಏನ್ ಅನ್ಲಕ್ ಬರಲ್ದು ಏನಿಲ್ಲ ಈಗ ಯಾಕಂದ್ರೆ ದುಖಾನ್ದಾಗ್ ಹೋಯ್ತಿದ್ದೆ ಅಂದ್ರ ನೆಕ್ಸ್ಟ್ ಟೈಮ್ ಹೋಗಿ ಅವ್ನಿಗೆ ಬೈಲಕ್ಕೆ ಬರ್ತಿದ್ದೆವು ಇದು ಏನು ಅರ್ವಿ ಕೊಟ್ಟಿದಿ ಇಂಥದು ನಾವು ಅಲ್ಲ ನೋಡಿಕ ಹಿಂಗಾಗ್ಯವ ವಾಪಸ್ ತೊಗೋ ರೊಕ್ಕರ ಕೊಡ ಅನ್ಲಕ್ಕೆ ಬರ್ತಿದ್ವು ಏನರ ಹೆಚ್ಚು ಕಮ್ಮಿ ಮಾಡೋಕ್ ಬರ್ತಿತ್ತು ಆರ್ಡ್ರ್ ಮಾಡಿದದವ ಉಟ್ಕೊಂಡೆವು ಎಲ್ಲ ತೆಗ್ದೆವು ನೀರಾಗೆ ಹಾಕಿದೆವು ಎಲ್ಲಾ ಹರ್ದೋದ ಈಗ ಯಾವನು ತೊಗೋತನ ವಾಪಿಸ್ಸು ಯಾರು ವಾಪಸ್ ತೊಗೊಂಬಲ್ರು ಯಾರು ಅದಕ್ಕೆ ನೋಡಲ್ರೀಗ ಎಲ್ಲ ದಂಡ ಆಗೋಯಿತು ಆರ್ಡರ್ ಆರ್ಡರ್ ಅನ್ಕೊತ ಆರ್ಡರ್ ಮಾಡಿ ಎಲ್ಲರ ಕೈಯ್ಲಿಂದ ಬೈಸ್ಕೊಮದಾಯ್ತು ಬೈಸ್ಕೊಮದಲ್ದೆ ಇದ್ದಿಂದು ರೊಕ್ಕ ಸ್ಯಾಲ್ರಿ ಎಲ್ಲ ಉಡಾಯ್ಸ್ಯಕದ ಅವು ರೊಕ್ಕ ಬಿ ದಂಡಾಗೋದವು ಎಲ್ಲ ವೇಸ್ಟಾಗೋದವು ಈಗ ಇನ್ನೊಂದ್ಸರಿ ಆರ್ಡರ್ ಮಾಡಂದರೆ ಹ್ಯಾಂಗ ಆರ್ಡ್ರ್ ಮಾಡೋಕ್ ಮನಸಾಯ್ತದ ಈಗ ಮಾಡೋದೇ ಫಸ್ಟ್ ಟೈಮ್ ಮಾಡಿದ್ದೆ ಹೋಗಿ ಹೋಗಿ ಒಸ್ ಮಂದಿಗೇನೋ ಒಂದೆರಡು ತೊಗೊಂಡ್ ಕುಂತಿದೆ ನಾ ಒಸ್ ಮಂದಿಗೆ ಏಸ್ ಕೊಟ್ಟಿದೆ ಒಸ್ ಮಂದಿ ಹಬ್ಬದ ಅರ್ವಿ ಉಟ್ಕೋನ್ನಾಗ ಅವ್ರಿಗೆ ಸಮಾಧಾನಿಲ್ಲ ಅದಕ್ಕೆ ಇನ್ನೊಂದ್ಸರಿ ನೋಡ್ತೆ ಅಂದರು ಬಿ ಅದಕ್ಕೆ ನೋಡೋಕ್ ಪಸಂದಿಲ್ಲ ಓಟ್ ಖರಾಬಾಗಿ ಹೋಗ್ಯವು ಅರ್ವಿಗುಳ್ ಈಗ ಅದಿಕ್ಕೇನು ಇನ್ನೊಂದ್ಸರಿ ಹೊಲ್ಸಿ ಹಾಕೋಬೇಕಾ ಹೊಲ್ಸಿ ಬಿ ಹಾಕೋಳಕ್ ಬರಲ್ದು ಯಾಕಂದ್ರೆ ಕಲರ್ ಪೂರ ಹೋಗ್ಯವ ಬೆಳ್ಳಗೆ ಬಿದ್ದಿಂದವು ಕಲರರ ಯಾರು ನೋಡ್ತರ ಯಾರು ಬಿ ನೋಡಲ್ರಿ ಅದಿಕ್ಕೆ ಭಾರಿ ಮುಷ್ಕಿಲ್ಲದ ಎಲ್ಲ ಕೈಲಿ ಬೈಸ್ಕೊ ಬೈಸ್ಕೊ ಬೈಸ್ಕೊಂದೆವು ಮತ್ತು ಏನ್ ಮಾಡಕ್ಕೆ ಬರಲ್ದೀಗ ಅಂತಂದೇಳಿ ಸುಮ್ನೆ ಕುಂತೇವು ಹಂಗೆ ಈಗ ಮತ್ತೆನರ ಈಗ ಹೇಳ್ದೆ ಅಂದ್ರೆ ನಾನೇ ಮತ್ತು ಬೈಸ್ಕೊ ಬೇಕೈತದೀಗ ರೊಕ್ಕ ಹಾಳು ಮಾಡಿದೆ ಅಂತಂದೇಳಿ ನಾನೇ ಸುಮ್ಮನೆ ಕುಂತು ಏನು ಮಾಡಮಿ ಅಂತ ಇಲ್ಲೇ ಎಲ್ಲರ ದುಖಾನ್ದಾಗ್ ತೊಗೋಂದ್ರ್ ಛಂದ್ ಬರ್ತಿದ್ವೇನೋ ಖರೆ ಹೋಗಿ ಹೋಗಿ ಆರ್ಡರ್ ಮಾಡಿದೆವಲ್ಲ ಗಲತ್ ಮಾಡಿದದು ಆ ಆರ್ಡ್ರ್ ಮಾಡಬಾರ್ದಾಗಿತ್ತು ಎಲ್ಲರು ಕೈಯಲ್ಲಿ ಬೈಸ್ಕೊಂದು ಸುಮ್ಮನೆ ಎಲ್ಲ ರೊಕ್ಕ ದಂಡ ಮಾಡ್ಕೊಂಡ್ ಕುಂತೆ ಇದ್ದಿಂದು ಸ್ಯಾಲ್ರಿ ಒಂದು ರೂಪಾಯಿ ಕೈಯಾಗೆ ಉಳಲ್ಲೋಯ್ತು ಇರ್ತಿತ್ತದ್ರೆ ಬೇರೆದೇನಾರ ಮಾಡ್ಕೊಲಾಕ್ರ ಬರ್ತಿತ್ತು ಸುಮ್ಮನೆ ಖರ್ಚಾಕ್ಬಿಟ್ಟು ಖುಷಿ ಖುಷಿಲಿ ಹೋಗಿ ಎಲ್ಲ ತೊಕೊಂಡ್ ನೀರಾಗೆ ಹಾಕಿ ಬಂದ ರೊಕ್ಕ ಐತಿ ಈಗ ಏನು ಮಾಡೋಕ್ ಬರ್ತದೆ ಈಗ ಅದಿಕ್ಕಿ ಮತ್ತೊಂದ್ಸರಿ ಬೈದರು ಮಮ್ಮಿ ಪಪ್ಪ ಏನಂತಾರೆ ಇನ್ನೊಂದ್ಸರಿ ನೀ ಆರ್ಡರೆಲ್ಲ ಮಾಡು ನಿನಿಗೆ ಹೇಳ್ತೆ ಅಂತಂದರು ನಿನಗೆ ಅರಿವಿ ತಿಳಿಯಲ್ವೇನು ನೀ ಏನ್ ಮಾಡಿದೋ ಏನ್ ಬಂದವೋ ಅಂತ ಎಲ್ಲ ಗೋಳು ಹೊಡಿಲತ್ತರೀಗ ಏನು ಮಾಡೋಕ್ ಬರ್ತದಂತ ನಾ ಬಿ ಅದಕ್ಕೆ ಸುಮ್ಮನೆ ಕುಂತಿದ್ದೆ ಖರೆ ಅರಿವಿಗಳು ಒಂದರು ಸುಮ್ಮನೆ ಛಂದಿರರಿರ್ತವ ಓಡ್ನಿ ಅಂದ್ರ ಓಡ್ನಿ ಸಮೇತ ಕಲರ್ ಹೋಗ್ಯಾವ ಕಲರ್ ಪೂರ ವೇಸ್ಟ್ ವೇಸ್ಟ್ ವೇಸ್ಟ್ ಎಲ್ಲ ವೇಸ್ಟ್ ಮಾಡ್ಯ ಕುಂತವ ಹಬ್ಬದ ಪೂರ ಇದನ್ನೇ ಹೊಂಟೋಗ್ಯದ ನಮ್ಮದು ಥೋಡಿ ಬಹುತ್ತರೆ ಮನಸ್ಸಿತ್ತು ಹಬ್ಬದೆವ ಅರ್ವಿ ಆರ್ಡ್ರ್ ಮಾಡಿದ್ದದ ಅಂತಂದೇಳಿ ಎಂಟು ದಿನ ಪೆಹ್ಲ ಹಬ್ಬದ ಮರುದಿನ ನೋಡಿದ್ರ ಎಂಟು ದಿನ್ದ ಪೆಹ್ಲ ಖುಷಿ ಒಂದ್ ಥೋಡೆ ಥೋಡೆ ಚಾರ್ಣಿ ಓಟ್ ಬಿ ಇರಲ್ಲೋಯ್ತು ಎಲ್ಲ ಎಲ್ಲ ನೀರಾಗೆ ಹಾಕಿನಾಗ ಹೋಯ್ತು ಕಲರೇ ಹೋಗಿದ್ ಅರಿವಿಗಳ್ದು ಹಂಗೆ ಹೋಗ್ಯಾದ ನಮ್ಮದು ಪೂರ ಎಲ್ಲ ಆಸೆ ಖುಷಿಗಳೆಲ್ಲ ಹಂಗ ಮಾಡಾಕ್ದರು ಆರ್ಡರ್ ಮಾಡಿದ್ರು ಬಿ ಏನ್ ಹೇಳಕ್ಕೆ ಬರ್ತದ ಅದಕ್ಕೆ ಆರ್ಡ್ರ್ ಮಾಡದೆ ಬಿಟ್ಕೊಟ್ಟೆ ನಾನರೆ